ಹಲೋ ಸರ್ ನಾನು ಶ್ರಾವ್ಯ ಮಾತನಾಡುತ್ತಿದ್ದೇನೆ ನಾನು ಸ್ವಲ್ಪ ಸಮಯದ ಮುಂಚೆ ನಿಮಗೆ ಕರೆ ಮಾಡಿ ಒಂದು ಎಡ್ರಸ್ಗೆ ಬರಲು ಹೇಳಿದ್ದೇನೆ ಆದರೆ ಕಾರಣಾಂತಗಳಿ ಕಾರಣಾಂತರಗಳಿಂದ ನನಗೆ ಎಡ್ರಸ್ಸನ್ನು ಬದಲಾಯಿಸಬೇಕಾಗಿ ಬಂದಿತ್ತು ಸೊ ನೀವು ನಾನು ಈಗ ಹೇಳುವ ಎಡ್ರಸ್ಸಿಗೆ ಬರಬೇಕಾಗಿ ನಿಮ್ಮಲ್ಲಿ ವಿನಂತಿಸುತ್ತೇನೆ ಹೌದು ಕಾರಣಾಂತರಗಳಿಂದ ನಾನು ಅಲ್ಲಿಂದ ಬೇಗ ಹೊರಟು ಬಂದಿದ್ದೇನೆ ಆದ್ದರಿಂದ ನೀವು ಆ ವಿಳಾಸದಲ್ಲಿ ನಾನು ಇಲ್ಲ ನೀವು ನಾನು ಈಗ ಹೇಳುವ ವಿಳಾಸಕ್ಕೆ ಬಂದಿದ್ದರೆ ಚೆನ್ನಾಗಿರುತ್ತಿತ್ತು